ಹಾಂ ಹೇಳಿ ಮೇಡಮ್ ಹಾಂ ಅಂದರೆ ಯಾವ ಥರದ್ದು ಬೇಕು ನಿಮಗೆ

ಹಾಂ ಅಂದರೆ ನಿಮಗೆ ಅಂದರೆ ಡಿಝೈನ ಪ್ಯಾಟರ್ನೆಲ್ಲ ಸೇಮ್ ಬೇಕು ಕಲರ್ ಬೇರೆ ಬೇಕಾ ಅಂದರೆ ಯಾವ ಥರ ನಿಮಗೆ ನೈಲಾನಲ್ಲಿ ಬೇಕಾ ಅಥವಾ ಈ ಥರ ಬಾರ್ಡ್ರ್ ಸಾರಿ ಆಮೇಲೆ ವೆರೈಟಿಸ್ ಅದು ಬರ್ತದಲ್ವ ಅದರಲ್ಲಿ ಯಾವ ಥರ ಬೇಕು ನಿಮಗೆ ಡೈಲಿ ವೇರಾ ಕಾಟನಲ್ಲಿ ಬೇಕಾ

ಓಕೆ ಅಂದರೆ ನಿಮ್ಮ ರೇಂಜ ಎಷ್ಟು ಈಗ ತೌಝಂಡ್ ಅಂದರೆ ನಿಮಗೆ ಕಾಂಜೀವರಮಲ್ಲಿ ತೌಝಂಡ್ ಒಳಗೆ ಸ್ವಲ್ಪ ಕಷ್ಟ ಆಗ್ತದೆ ಹಾಂ ಅದೇ ಹಾಂ ಅದು ಸ್ವಲ್ಪ ಸ್ವಲ್ಪ ಡಿಸ್ಕೌಂಟ್ ಮಾಡುವ ಹಾಂ ಈಗ ಡಿಸ್ಕೌಂಟ್ ಇದೆ ಒಂದು ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹಾಂ ಅಂ ಹಾಂ ಅದು ಕೂಡ ಇದೆ ಡಿಝೈನ್ಸ್ ತುಂಬ ಚೆನ್ನಾಗಿದೆ ಈಗ ಹಾಂ ಯಾವ ಕಲ್ಲರಲ್ಲಿ ಬೇಕು ನಿಮಗೆ ಹೌದಾ ಸರಿ ಈಗ ಇದು ಟ್ರೆಂಡ್ ಕೂಡ ಇದೆ ಬೇರೆ ಪ್ಯಾಟರ್ನೆಲ್ಲ ಅದು ಕೂಡ ನೀವು ನೋಡ್ಬೋದು ಹಾಂ ಶಾಪಿಗೆ ನೈಟ್ ಡ್ರೆಸ್ಸಾ ಹಾಂ ಅದು ಕೂಡ ಇದೆ ಅದೀಗ ಅದು ಡಿಸ್ಕೌಂಟಲ್ಲಿದೆ ಹಾಂ ಅದು ಕೂಡ ತಗೊಬೋದು ನೀವು ಅದೇ ಹ್ಞೂ

ಹಾಂ ಓಕೆ ಸರಿ ನೀವು ಯಾವಾಗ ಬರ್ತೀರಾ ಓಕೆ ಸರಿ ಆಗ ಹಾಂ ಓಕೆ ಸರಿ ಹಾಗಾದ್ರೆ ಸಂಜೆ ಬನ್ನಿ ನಾನು ಪ್ಯಾಕ್ ಮಾಡಿ ಇಡ್ತೇನೆ ಹಾಂ ಓಕೆ ಸರಿ ನಿಮಗೆ ಅಂದರೆ ಹೆಣ್ಣು ಮಗುನಾ ಗಂಡು ಮಗುನಾ ಅದು ಓಕೆ ಸರಿ ಪ್ಯಾಕ್ ಮಾಡಿ ಇಡ್ತೇನೆ ಆಯ್ತು ಆಯ್ತು ಹಾಂ